ಹಲೋ ಇದು ಕಲ್ಲೇಶವರಾ ಹಾಂ ನಿಮ್ಮದು ಹೂವಿನ ಅಂಗಡಿ ಇದೆಯಾ ಹಾಂ ನಮಗೆ ಒಂದು ಎರಡು ಥರದ ಹೂಗಳು ಬೇಕಿತ್ತು ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೂ

ಇದು ಬಂದು ನಾಮಕರಣ ಫಂಕ್ಷನು ಅದಕ್ಕೋಸ್ಕರ ಒಂದೆರಡು ಮಲ್ಲಿಗೆ ಮಲ್ಲಿಗೆ ಮೈಸೂರು ಮಲ್ಲಿಗೆ ಮತ್ತು ಮೈಸೂರು ಗುಲಾಬಿಗಳು ಬೇಕಾಗಿತ್ತು ಹಾಂ ಹೌದಾ ಎಷ್ಟಾಗುತ್ತೆ ಒಂದು ಮಾರಿಗೆ ಒಂದು ಗುಲಾಬಿ ಹೂವಿಗೆ ಹಾಂ ನಮಗೆ ಒಂದು ಆಯಿತು ಆಯಿತು ಕೇಳ್ತೇನೆ ಆಯಿತು ಆಯಿತು ಗುಲಾಬಿ ಹೂವು ಒಂದು ಮುನ್ನೂರು ಮುನ್ನೂರೈವತ್ತು ಬೇಕಿತ್ತು ಹಾಗೆ ಮೈಸೂರು ಮಲ್ಲಿಗೆ ಒಂದು ಹದಿನೈದು ಇಲ್ಲ ಇಪ್ಪತ್ತು ಮಾರು ಬೇಕಿತ್ತು ಆಂ ಹೌದಾ ಹಾಂ ಫ್ರೆಶ್ ಆಗಿರೋದು ಎಷ್ಟಾಗುತ್ತೆ ಅಂತ ಹೇಳ್ತೀರಾ ಅಷ್ಟೊಂದು ಆಯಿತಾ ಅಂದರೆ ಅಷ್ಟೊಂದು ಆಗಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀರಾ ಅಷ್ಟೊಂದಾಗಲ್ಲ ನಾವು ಪಕ್ಕದಲ್ಲಿ ಕೇಳಿದ್ವಿ ಒಂದು ಇನ್ನೂರೈವತ್ತಕ್ಕೆ ಮಾತಾಡಿದರು ನಾವು ಅದೇ ಬೇಕಿತ್ತು ಅಂತ ನಾವು ಅಲ್ಲಿಗೆ ಫೋನ್ ಮಾಡಿರೋದು ನೀವು ಒಂದು ಇನ್ನೂರು ಇನ್ನೂರೈವತ್ತಕ್ಕೆ ಕಮ್ಮಿ ಬಂದರೆ ನಾವು ತೊಗೋಬೋದು ಜಾಸ್ತಿ ತೊಗೊಳ್ತಿದ್ದೀವಿ ನೀವು ನೋಡಿಕೊಳ್ಳಿ ಆಯಿತು ಆಯಿತು ನಾವು ಬರ್ತೇವೆ ಒಂದು ಸತಿ ನಾವು ತೊಗೊಳ್ತೇವೆ ಹಾಂ ಸ್ವಲ್ಪ ನೀವು ಕಮ್ಮಿ ಮಾಡಿಕೊಳ್ಳಿ ಫಂಕ್ಷನ್ ಆಗಿರೋದ್ರಿಂದ ಓಕೆ ಓಕೆ ಆಯಿತು ಆಯಿತು